ನಾನು ರೀಸೆಂಟಾಗಿ ಒಂದು ಛಾಯಾಚಿತ್ರದ ಒಂದು ಅನುಭವ ಪಡೆದೆ ಅದು ನನ್ನ ಸ್ನೇಹಿತಳ ಮದುವೆಯಲ್ಲಿ ಅಂದರೆ ಮದುವೆಗೆ ಮುಂಚೆ ಹತ್ತು ದಿನದ ಮುಂಚೆ ಕೂಡ ಅವಳಿಗೆ ಒಂದು ಸುಂದರವಾದ ಒಂದು ಹಳ್ಳಿಯ ಸೊಬ ಸೊಬಗಿನಲ್ಲಿ ಒಂದು ರೆಡಿಯನ್ನು ರೆಡಿ ಮಾಡಿ ಅವಳಿಗೆ ಒಂದು ಫೋಟೋಶೂಟನ್ನು ಮಾಡಿದ್ದೆವು ಅದ್ರಲ್ಲಿ ನನಗೆ ಆಗಿದ್ದು ಎಕ್ಸ್ಪೀರಿಯೆನ್ಸ್ ಏನು ಅಂತ ಹೇಳಿದರೆ ತುಂಬ ಹಳ್ಳಿಯ ಶೈಲಿಯಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಅಂದರೆ ವೆರೈಟಿ ಆಗಿ ಅವಳಿಗೆ ಫೋಟೋಸ್ ತೆಗೆದಿದ್ದು ಆಗಿರ್ಬೋದು ಅದನ್ನು ಅಂದರೆ ಬ್ರೈಡ್ ಟು ಬಿ ಅಂತ ಕೂಡ ಹೇಳ್ತಾರೆ ಮದುವೆಗೆ ಮುಂಚೆ ತಗೆಯೋದು ಆ ಫೋಟೋಸ್ ಕೂಡ ನಾನೇ ತೆಗ್ದಿರೋದ್ರಿಂದ ನನಗೆ ತುಂಬ ವರ್ಷಗಳಿಂದ ಫೋಟೋಗ್ರಫಿಯಲ್ಲಿ ಈ ಒಂದು ಆಸಕ್ತಿ ಇತ್ತು ಅದೇ ರೀತಿಯಲ್ಲಿ ಅಂದರೆ ನನಗೆ ಪ್ರಾಣಿ ಪಕ್ಷಿಗಳ ಒಂದು ಫೋಟೋಸ್ ತೆಗಿಬೇಕು ಅಂತ ಹುಚ್ಚು ಇರಲಿಲ್ಲ ಇದೇ ರೀತಿಯಲ್ಲಿ ನನಗೆ ನನ್ನ ಫೋಟೋಸ್ ತಗೊಳ್ಳೋದಾಗಿರ್ಬೋದು ನನ್ನ ಫ್ರೆಂಡ್ಸ್ದಾಗಿರ್ಬೋದು ಆ ಥರ ಒಂದು ಫೋಟೋ ಶೂಟ್ಸ್ ಮಾಡೋದರಲ್ಲಿ ತುಂಬ ಆಸಕ್ತಿ ಅದರಲ್ಲಿ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದ್ದು ಏನೆಂದರೆ ಒಂದು ನನ್ನ ಸ್ನೇಹಿತಳ ಮದುವೇಲಿ ಇನ್ನೊಂದು ಏನು ಅಂತ ಹೇಳಿದಾಗ ನನ್ನ ಸ ನನ್ನ ತಂಗಿಯ ತಂಗಿಗೆ ಒಂದು ಒಂದು ಸ್ಯಾರಿಯನ್ನು ಇದುಮಾಡಿ ಅವಳಿಗೆ ಒಂದು ಫೋಟೋ ಶೂಟ್ ಮಾಡಿದ್ವಿ ಅದೇ ರೀತಿಯಲ್ಲಿ ನಾನು ನನ್ನ ನನ್ನ ಮನೆಯಲ್ಲಿ ಸಾಕಿದ ನಾಯಿ ಆಗಿರ್ಬೋದು ನನ್ನ ಒಂದು ಎರಡು ನಾಯಿ ಸಾಕಿದ್ವಿ ಅದ್ರದ್ದು ಒಂದು ದಿನ ಒಂದು ಫೋಟೋ ಶೂಟ್ ಮಾಡಿದ್ವಿ ಪ್ರತಿ ಸಲ ಎಲ್ಲೇ ನನ್ನ ಸ್ನೇಹಿತರದ್ದು ಫಂಕ್ಷನ್ಸ್ ಆಗಿರ್ಬೋದು ಮದುವೆ ಫಂಕ್ಷನ್ಸ್ ಆಗಿರ್ಬೋದು ಏನೇ ಆದ್ರೂ ಬರ್ಡೇ ಫಂಕ್ಷನ್ಸ್ ಆಗಿರ್ಬೋದು ಫೋಟೋ ಫೋಟೋ ತಗಿಯೋದಕ್ಕೆ ನನಗೆ ಹೇಳ್ತಾರೆ ಅದೇ ರೀತಿಯಲ್ಲಿ ನಾನೂ ಅದ್ರಲ್ಲಿ ಒಂದು ಭಾಗ ಆಗೋದಕ್ಕೆ ಇಷ್ಟಪಡ್ತೀನಿ ಅವರ ಒಂದು ಮೆಮೋರಿಸ್ನ ಕ್ಯಾಪ್ಚರ್ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕಾಗ ಅದು ನನಗೆ ತುಂಬ ಇಷ್ಟ ಆಗುತ್ತೆ ಅದರಲ್ಲಿ ಅವರು ಇದು ನಾನು ತೆಗೆದಿದ್ದು ಫೋಟೋ ನನ್ನ ಫ್ರೆಂಡ್ ತೆಗೆದಿದ್ದು ಫೋಟೋ ಅಂತ ಪ್ರತಿ ಸಲ ಅವ್ರು ನೆನೆಸ್ಕೊಂಡಾಗ ಕೂಡ ಖುಷಿ ಆಗುತ್ತೆ ಆ ಥರ ತುಂಬ ಜನ ತುಂಬ ಸಲ ಈಗಲೂ ಕೂಡ ತುಂಬ ವರ್ಷಗಳು ತೆಗೆದು ಐದು ವರ್ಷದಿಂದ ತೆಗೆದಿರೋ ಫೋಟೋಸ್ನೂ ಕೂಡ ಇದು ನೀನು ತೆಗೆದಿದ್ದು ಅಲ್ವಾ ಫೋಟೋ ನನಗೆ ತುಂಬ ಮೆಮೋರಿಬಲ್ ಫೋಟೋ ಅಂತ ಕೂಡ ನೆನೆಸ್ಕೋತಾರೆ ಅದು ನಂಗೆ ತುಂಬ ಖುಷಿ ಕೊಡುತ್ತೆ ಅದೇ ರೀತಿಯಲ್ಲಿ ನಮ್ಮನೆ ರಿಲೇಶನ್ಸ್ದಲ್ಲಿ ತುಂಬ ಜನದ್ದು ಅದೇ ರೀತಿ ತೆಗೆದಿದ್ದೀನಿ ಅದೂ ಒಂದು ಮೆಮೋರಿ ಆಗೇ ಉಳ್ಕೊಳ್ಳುತ್ತೆ ಏನು ಅಂತ ಹೇಳಿದಾಗ ಈ ಕಾಲೇಜಲ್ಲಿ ಒಂದು ಏನೋ ಒಂದು ಈವೆಂಟ್ ನಡೀತಿರುತ್ತೆ ಆ ಟೈಮಲ್ಲಿ ಒಂದು ಕ್ಯಾಂಡೀಡ್ ಫೋಟೋಸ್ ತೆಗೆದಾಗ ಅದು ತುಂಬ ಸೊಗಸಾಗಿ ಕಾಣುತ್ತೆ ಕ್ಯಾಂಡೀಡ್ ಫೋಟೋಸ್ ನಾರ್ಮಲ್ ಆಗಿ ತಗಿಯೋದಕ್ಕಿಂತ ಕ್ಯಾಂಡೀಡ್ ಫೋಟೋಸು ತುಂಬ ಇಷ್ಟ ಆಗಿ ಬರುತ್ತೆ ಫ್ರೆಂಡ್ಸ್ಗೆ ಅದು ತುಂಬ ಮೆಮೋರಿಬಲ್ ಆಗುತ್ತೆ ಮತ್ತು ಅದೇ ರೀತಿಯಲ್ಲಿ ನನಗೆ ಕೊಲೀಗ್ಸ್ ಆಗಿರ್ಬೋದು ಕಂಪ್ನಿಗೆ ಹೋಗಬೇಕಾದರೆ ಕೊಲೀಗ್ಸ್ ಕೂಡ ಅಲ್ಲಿ ಬರ್ಡೇ ಪಾರ್ಟೀಸ್ ಎಲ್ಲ ನಡೆದಾಗ ಅವರು ಕೂಡ ನನಗೆ ಕ ಹೇಳ್ತಿದ್ರು ಫೋಟೋಸ್ ತೆಗೆಯೋದಕ್ಕೆ ಡಿಫ್ರೆಂಟ್ ಡಿಫ್ರೆಂಟ್ ಆ್ಯಂಗಲಲ್ಸ್ ಅಲ್ಲಿ ತೆಗಿತೀಯ ಕ್ಲಾರಿಟಿ ಆಗಿ ತೆಗಿತೀಯ ಒಳ್ಳೆ ಫೋಕಸ್ಡ್ ಆಗಿ ಫೋಟೋ ತೆಗಿತೀಯ ಬ್ಯಾಗ್ರೌಂಡ್ ಎಲ್ಲ ತುಂಬ ಚೆನ್ನಾಗಿ ಎಡಿಟ್ ಮಾಡಿ ಇದು ಮಾಡ್ತೀಯಾ ಅದೇ ಅದೇ ರೀತಿ ಫೋಟೋ ತೆಗೆಯೋದೇ ದೊಡ್ಡ ವಿಚಾರ ಆಗೋದಿಲ್ಲ ಫೋಟೋ ತೆಗೆದ್ಮೇಲೆ ಅದನ್ನು ಯಾವ ರೀತಿಯಲ್ಲಿ ಎಡಿಟ್ ಮಾಡಿ ಪ್ರೆಸೆಂಟ್ ಮಾಡಬೇಕು ಅನ್ನೋದು ಕೂಡ ತುಂಬ ಇದಾಗುತ್ತೆ ಅದರಲ್ಲಿ ನಾನು ತುಂಬ ಆಸಕ್ತಿ ಇದ್ದೀನಿ ಮತ್ತು ನಾನು ಚೆನ್ನಾಗಿ ಮಾಡಿದ್ದೀನಿ ಅಂತ ಭಾವಿಸ್ತೀನಿ